ನಾನು ನನ್ನ ಮನೆಯ ಕಸ ಗುಡಿಸುದಾಗಲಿ ಅಥ್ವಾ ಮನೆ ಒರ್ಸುದು ಆಗಲಿ ಮಾಡ್ತೀನಿ ಆದರೆ ಹೇಗೆ ಮಾಡ್ತೀನಿ ಅಂದರೆ ನಮ್ಮದು ಎರಡು ಥರ ಒಂದು ಮನೆಯಿದೆ ಒಂದು ನಮ್ಮದೆ ಸ್ವಂತ ಮನೆ ನಾವು ನಮ್ಮ ಸಂಬಂಧಿಕ್ರು ಏನು ಅಂತೀವಲ್ಲವಾ ಅವರಿಂದ ದೂರವಿದ್ದು ಒಂದು ಮನೆ ಇದೆ ಅವರು ಮತ್ತೊಂದು ಮನೆ ಏನಂದರೆ ಸಂಬಂಧಿಕರು ಜೊತೆಗೆ ಒಂದು ಮನೆಯಿದೆ ಅಂದರೆ ತುಂಬು ಕುಟುಂಬ ಅಂತೀವಲ್ಲ ಹಾಗೆ ಸೊ ನಮ್ಮ ಸಪ್ರೇಟ್ ಮನೆ ಅಂತ ಏನಿದೆ ಅಲ್ಲವಾ ಅದು ಸ್ವಲ್ಪ ಈಗಿನ ಲೈಫ್ಸ್ಟೈಲಿಗೆ ಏನಂತಿವಿ ಈಗಿನ ಜನ್ರೇಷನ್ ಪ್ರಕಾರ ಮನೆ ಕಟ್ಟಿದ್ದಾರೆ ಅಂದರೆ ಅಲ್ಲಿ ಟೈಲ್ಸ್ ಎಲ್ಲಯಿದೆ ಮನೆ ನೆಲ ಏನಿದೆ ಅದು ಈ ರೆಡ್ ಓಕ್ ಸೈಡಲ್ಲ ಅದನ್ನ ಮಾಡಿದ್ದಲ್ಲ ಟೈಲ್ಸ್ಯಿಂದ ಮಾಡಿದ್ದು ಸೋ ಅದಕ್ಕೆ ಅಲ್ಲಿ ಕಸ ಗುಡ್ಸ್ತೇವೆ ಅಂದರೆ ನಾರ್ಮಲ್ ಪೊರ್ಕೆ ಇರುತ್ತೆ ಅದ್ರಿಂದನೆ ಕಸ ಗುಡ್ಸ್ತೀವಿ ಅಥ್ವಾ ವ್ಯಾಕುಮ್ ಕ್ಲೀನರ್ ಏನಂತ ಇರುತ್ತಲ್ವ ಆ ಕಸವನ್ನ ಸಕ್ ಮಾಡುವಂಥದ್ದು ಅಂತಹ ವಸ್ತು ಅಥ್ವ ಅದನ್ನು ಯೂಸ್ ಮಾಡ್ತೀವಿ ಬಟ್ ತುಂಬ ಕರೆಂಟ್ ವಿದ್ಯುತ್ತನ್ನು ಬಳಸ್ದೆ ಮಾಡುವಂಥದ್ದು ನಾವು ಕಸ ಪೊರ್ಕೆಯಿಂದನೆ ಕಸ ಗುಡ್ಸೋದು ಇದು ಇದರಿಂದನೂ ಸ್ವಚ್ಛ ಆಗುತ್ತೆ ಇನ್ನು ವರ್ಸುದು ಏನಂದರೆ ನಾವು ಫಿನಾಯ್ಲ್ ಯೂಸ್ ಮಾಡ್ತೀವಿ ಫಿನಾಯ್ಲ್ ಸೋ ಇದೇನು ನಾವು ಮನೆಯನ್ನ ಸಾರ್ಸಿದ್ದು ಈಗಿನ ಕಾಲದಲ್ಲಿ ಮನೆ ಸಾರ್ಸೋವಂಥ ಮನೆ ಅಂದು ನಮಗೆ ತುಂಬಾನೆ ಕಡ್ಮೆ ಆಗಿ ಸಿಗತ್ತೆ ರೆಡ್ಓಕ್ಸೈಡ್ ಅಥ್ವ ಟೈಲ್ಸ್ ಇಂಥದ್ದೆ ಮನೆಗಳು ನಮ್ಗೆ ನೋಡಾಕ್ಕೆ ಕ ಜಾಸ್ತಿ ಸಿಗತ್ತೆ ಸೊ ಫಿನಾಯ್ಲ್ಯಿಂದ ಒಂದು ಸತ ಒರ್ಸಿ ಬಿಟ್ತಿವಿ ಅಷ್ಟೆ ನಾವು ಈ ಮನೇಲಿ ಮತ್ತೊಂದು ಮನೇಲಿ ನಮ್ಮದು ರೆಡ್ಓಕ್ಸೈಡ್ ಫ್ಲೋರಿಂಗ್ ಇದೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಹಾಂ ಅಲ್ಲಿ ಕೂಡ ಪ್ರೊಸೀಜರ್ ಕೂಡ ಸೇಮೆ ನಾವ್ ಕಸ ಕ ಕಸದೇ ಕಸ ಪರ್ಕೆಯಿಂದನೆ ಕಸ ಗುಡ್ಸ್ತಿವಿ ಅಲ್ಲಿ ಏನಂದರೆ ನಮ್ಮದು ಈಗ ತೆಂಗಿನ ಗರಿ ಇರತ್ತಲ್ಲವಾ ಅದ್ರಿಂದ ಪೊರ್ಕೆ ತಯಾರು ಮಾಡಿರ್ತೀವಿ ಬೇರೆ ಕಡೆ ಆದರೆ ನಾವು ಪ್ಲಾಸ್ಟಿಕ್ ಏನು ಬಳಸ್ತಿವಲ್ಲವಾ ಪ್ಲಾಸ್ಟಿಕ್ ಪೊರ್ಕೆ ಅದರಿಂದ ಗುಡ್ಸ್ತೀವಿ ಇಲ್ಲಿ ತೆಂಗಿನ ಗರಿಯಿಂದ ಕಸವನ್ನ ಗುಡ್ಸ್ತಿವಿ ಸೊ ವರ್ಸುದು ಕೂಡ ಸೇಮ್ ಫಿನಾಯ್ಲ್ಯಿಂದನೆ ವರ್ಸ್ತೀವಿ ನಾವು ನಮ್ಮ ಮನೆಯಲ್ಲಿ ಸಗಣಿಯಿಂದ ಮನೆ ಒಳಗೆ ಸಗಣಿಯಿಂದ ಸಾರ್ಸಲ್ಲ ನಮ್ಮ ಹೊರಗೆ ಮನೆ ಹೊರಗೆ ಅಂಗಳ ಆಗಿರ್ಬೌದು ಅಂಥದ್ರಲ್ಲಿ ನಾವೆಲ್ಲ ಸಗ್ಣಿ ಸಾರ್ಸಿದ್ದೀವಿ ಬಟ್ ಈಗ ಸಾರ್ಸಲ್ಲ ಈಗಿನ ಇದರಲ್ಲಿ ಆ ಪದ್ಧತಿ ಯಾರು ಇಟ್ಕೊಂಡಿಲ್ಲ ಯಾಕೆಂದರೆ ಅದು ತುಂಬ ಹೊತ್ತಿನ ಕಾಲ ಇರಲ್ಲ ಬಟ್ ನಾವು ಸಗ್ಣಿ ಸಾರ್ಸೋದ್ರಿಂದ ತುಂಬಾನೆ ಉಪಯೋಗ ಇದೆ ಅದರಿಂದ ಏನಾಗಿರ್ಬೌದು ಸಗಣಿ ಅಥವ ಒಂದೂ ದನ ಅಥ್ವಾ ಗೋಮಾತೆ ಅಂತ ಇರುತ್ತೆ ಅದರಿಂದ ಅದರಿಂದ ಸಿಗತ್ತೆ ನಮಗೆ ಸೋ ಅದರಿಂದ ಯಾವುದೇ ಹಾನಿ ಇರಲ್ಲ ಅದು ಆ್ಯಂಟಿಸಪ್ಟಿಕ್ ಆಗಿ ಯೂಸ್ ಮಾಡ್ಬೌದು ಅದರಿಂದ ಯಾವುದೇ ರೋಗ ಆಗ್ಲಿ ಅಂಥದ್ದು ಏನು ನಮ್ಮ ಆ ಸ್ಕಿನ್ ಪ್ರಾಚಾರ ಮತ್ತು ಸಮಸ್ಯೆ ಏನು ಅಂತಂದು ಏನು ಬರಲ್ಲ ಆ್ಯಂಡ್ ತುಂಬ ಜನಕ್ಕೆ ಒಂದು ಅಲರ್ಜಿ ಇರತ್ತೆ ಈಗಿನ ಕೆಮಿಕಲ್ಸ್ ಇರ್ಬೌದು ಕೆಮಿಕಲ್ ತುಂಬಿರೋ ಇದಾಗಿರ್ಬೌದು ಅದರಿಂದ ತುಂಬ ಅಲರ್ಜಿ ಆಗತ್ತೆ ಸೊ ಈ ಶವ್ ಸಗಣಿ ಸಾರ್ಸೋದ್ರಿಂದ ಅಂತಂದು ಏನು ಆಗಲ್ಲ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೊಂಬೌದು ಸಗಣಿ ಅನ್ನೋದು ಒಂದು ಸಗ್ಣಿ ಸಾರ್ಸೋದ್ರಿಂದ ಅದ್ರ ಮೇಲೆ ರಂಗೋಲಿ ಇದ್ನ ಒಂದು ಲಕ್ಷ್ಮಿ ಅನ್ನೋ ಲಕ್ಷ್ಮಿ ಬರ್ತಾರೆ ಅಂಥದ್ದು ಒಂದು ಕೇಳ್ಪಟ್ಟಿದೆ ಬಟ್ ಅದು ಎಷ್ಟು ನಿಜ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೂಡ ನನ್ಗೆ ಇಲ್ಲ ಹೌದು ಸಗ್ಣಿಯಿಂದ ಸಾಡ್ಸೋದು ಆ ನೆಲ ತುಂಬಾನೆ ಗಟ್ಟಿ ಆಗಿರುತ್ತೆ ತುಂಬಾನೆ ಒಂದು ಥರ ಚೆನ್ನಾಗಿ ಇರತ್ತೆ ನೋಡಾಕ್ಕೆ ನಮ್ಮ ಅಜ್ಜಿಯಿಂದರು ಅವರೆಲ್ಲ ಸಾರ್ಸಿದ್ನ ನೋಡಿದ್ದೀನಿ ಬಟ್ ಅದು ಅದರಿಂದ ಒಂದು ಒಂದು ಕಷ್ಟ ಏನಂದ್ರ ತುಂಬ ಹೊತ್ತುಗಳ ವ ತುಂಬ ದಿನ ಅಥ್ವ ತುಂಬ ತಿಂಗಳುಗಳ ಅಂತ್ರಾಗ ಇರಲ್ಲ ಅದನ್ನ ಪದೆ ಪದೆ ಸಾಡ್ಸ್ತ ಇರಬೇಕು ನಿಮ್ಮ ಮನೇಲಿ ಕೊಟ್ಟಿಗೆ ಅಥ್ವ ದನ ಏನಾದರು ಇದ್ದರೆ ತುಂಬಾನೇ ನಿಮಗೆ ಸಗ್ಣಿಯನ್ನು ಸಿಗತ್ತೆ ಇಲ್ಲ ಅಂದರೆ ತುಂಬನೆ ಕಷ್ಟ ಆಗುತ್ತೆ ಈಗಿಂದು ಜನ್ರೇಷನಲ್ಲಿ ನಿಮಗೆ ಸಗಣಿ ಸಾರ್ಸಿದ ಮನೆಗಳಂತು ತುಂಬನೆ ಕಮ್ಮಿ ಸಿಗುತ್ತೆ ಬಟ್ ಇದೆ ಬಟ್ ಹಳ್ಳಿಗಳಲ್ಲಿ ತುಂಬ ಅನ್ಡೆವ್ಲಪ್ಡ್ ಒಂದು ಜಾಗ ಏನಂತಿವಿ ಅಂಥದ್ರಲ್ಲಿ ನಿಮ್ಗೆ ಸಿಗಬಹುದು ಆದರೂನು ಈಗಿನ ಜನ ತುಂಬಾನೇ ಒಂದು ಜಾಸ್ತಿ ದಿನ ಬಳ್ಕೆ ಆಗುವಂಥ ವಸ್ತುಗಳನ್ನೆ ಉಪ್ ಉಪ್ಯೋಗುಸ್ತಾರೆ ಸೋ ಈ ಸಗಣಿ ಸಾರ್ಸೋದು ಅದೆಲ್ಲ ನಾನು ನೋಡಿಲ್ಲ ಯಾವ ಮನೇಲು ಇಲ್ಲ ಈಗಿನ ಕಾಲದಲ್ಲಿ ಒಳ್ಳೆಯದೆ ಸಗಣಿ ಸಾರ್ಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾವುದೇ ದರಿದ್ರ ಬರೋ ಅಂತರ ಯಾವುದೇ ಕೆಟ್ಟ ಶಕ್ತಿ ಬರಲ್ಲ ಅಂತಾರೆ ಯಾಕೆಂದ್ರೆ ಮತ್ತು ಯಾವುದೇ ಕ್ರಿಮಿ ಕೀಟಗಳು ಬರೋದು ಕಡ್ಮೆ ಆಗುತ್ತೆ ಅಂತಾರೆ ಯಾಕೆಂದರೆ ಅಂಥಾ ಶಕ್ತಿ ಆ ಸಗಣಿಗೆ ಇದೆ ಇನ್ನ ಸಗ್ಣಿನ ನಾವು ನೀರಲ್ಲಿ ಬೆರ್ಸ್ಕೊಂಡು ಒಂತರ ಮನೆಗೆಲ್ಲ ಚಿಮಿಕ್ಸ್ತಿವಿ ಅವಾಗ ಒಂಥರ ಒಳ್ಳೆಯದು ಶುದ್ಧಿ ಆಗುತ್ತೆ ಮನೆ ಅಂತ ಹೌದು ನಾವು ಒನ್ ಸಗಣಿಯನ್ನ ತಗೊಂಡರೆ ಅದ್ರಿಂದ ತುಂಬ ಉಪ್ಯೋಗಗಳಿವೆ ಅದು ಅದನ್ನ ಬಳ್ಸೋರಿಗೆ ತುಂಬ ಗೊತ್ತಿರುತ್ತೆ ಅದ್ದಾ ಸಗ್ಣಿ ಸಾರ್ಸೋದ್ರು ಬಗ್ಗೆ ಅಷ್ಟೊಂದು ನಾಲೇಜ್ ಅಥ್ವಾ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ಆದರೂ ಇದನ್ನ ನಾವು ರಿಸರ್ಚ್ ಅಂತ ಏನು ಅಂತಿವಲ್ಲವಾ ಅದರಲ್ಲಿ ಯೂಸ್ ಮಾಡಿದ್ರ ತುಂಬಾನೇ ತುಂಬಾನೆ ಮಾಡಬೇಕು ರಿಸರ್ಚ್ ಅನ್ನೋದು ಇದ್ರ ಮೇಲು ಕೂಡ ಯಾಕೆಂದರೆ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಬರೀ ಪ್ಲಾಸ್ಟಿಕ್ ಅತಂದ್ರನ್ನೆ ಯೂಸ್ ಮಾಡ್ಕೊಂಡು ಇದಾರೆ ಹೀಗೆ ಮಾಡ್ತಿದ್ದರೆ ನಮ್ಮ ಜಗತ್ತು ಫುಲ್ ಪ್ಲಾಸ್ಟಿಕ್ ಇಂದನೆ ತುಂಬಿರುತ್ತೆ ಎಕೋ ಫ್ರೆಂಡ್ಲಿ ಪ್ರೊಡಕ್ಟ್ಸ್ ಅಂತ ಏನು ಇದೆ ಅರ್ಗ್ಯಾನಿಕ್ ಪ್ರೊಡಕ್ಟ್ಸ್ ಅಂತ ಇದೆ ಅದು ತುಂಬಾನೇ ಬೇಕಾಗುತ್ತೆ ಸೋ ಅಂಥದ್ರಲ್ಲಿ ಸಗ್ಣಿನ ಅಥ್ವಾ ಸಾರ್ಸುದು ಅಥ್ವ ಅದರಿಂದ ಏನೇ ಒಂದು ಫಿನಾಯ್ಲ್ ಅಂತಹ ಪ್ರೊಡಕ್ಟ್ಗಳನ್ನ ಮಾಡಿದರೂ ಕೂಡ ತುಂಬಾನೆ ಉಪಯೋಗ ಆಗುತ್ತೆ ಜನರಿಗೂ ಕೂಡ ತಮ್ಮ ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ